ನಮಸ್ಕಾರ ಮೇಡಮ್ ಹೌದ್ರಿ ಇಡ್ಲಿ ದೋಸೆ ಪಡ್ಡು ಉಪ್ಪಿಟ್ಟು ಶಿರಾ ಹಾಂ ಪೂರಿ

ಕಳ್ಸ್ತೀವಿ ರೀ ಒಂದು ಪ್ಲೇಟ್ ಪೂರಿಗೆ ನಲ್ವತ್ತು ರೂಪಾಯಿ ರೀ ಹಾಂ ರೀ

ಹಾಂ ರೀ ಮಾಡಿ ಕಳ್ಸ್ತೀವಿ ರೀ ಮಾಡೋತನಾರ ವೆಯ್ಟ್ ಮಾಡ್ಬೇಕು ರೀ ಹೌದ್ರಿ ಹಾಂ ಹ್ಞೂ ಆಯ್ತು ರೀ ಕಳ್ಸ್ತೀವಿ ಎಲ್ಲಿ ಕಳ್ಸ್ಬೇಕು ರೀ

ಹೌದಾ ಎಲ್ಲಿ ಕೆಳಗೇನ್ ರೀ

ಹಾಂ ಏನು ರಿ ಇನ್ನೊಂದು ಹಾಫ್ ಅನ್ ಅವರ್ ಆಗತ್ತೆ ರೀ ಬರ್ತೀವಿ ರೀ ಹಾಂ ರೀ ಹಾಂ ರೀ ಸಿಗತ್ತೆ ರೀ ಹಾಂ ಹೌದ್ರಿ ಮಾಡಿ ಕೊಡ್ತೀವಿ ರೀ ಏನೇನು ಬೇಕಾಗಿತ್ತು ರೀ ಹೌದ್ರಿ ಕಳ್ಸ್ಕೊಡ್ತೀವಿ ರೀ ಮಾಡಿ ಕಳ್ಸ್ತೀವಿ ರೀ ಅದೆಲ್ಲಿ ಕಳ್ಸ್ಬೇಕು ರೀ

ಹ್ಞೂ ರೀ ಹಾಂ ಆಯ್ತು ಹ್ಞೂ ಆಯ್ತು ರೀ ಕಳ್ಸ್ತೀವಿ ನಾವು ಮಾಡುತನಾರೂ ವೆಯ್ಟ್ ಮಾಡ್ಬೇಕಾಗತ್ತೆ ರೀ ನಾವೆಲ್ಲ ಬಿಸಿದೆ ಮಾಡಿ ಕಳ್ಸ್ತೇವೆ ರೀ ಹಾಗೆ ಹ್ಞೂ ಆಯ್ತು ರೀ ಮತ್ತೆ ಏನರ ಬೇಕಾಗಿತ್ತೇನು ರಿ